ಸ್ವಸಹಾಯ ಗುಂಪುಗಳ ಸಹಾಯದಿಂದಾಗಿ ಈಗ ಜನರು ತುಂಬ ಸುಲಭವಾಗಿ ಸಾಲ ಸೌಲಭ್ಯಗಳನ್ನೆಲ್ಲ ಪಡಕೊಳ್ತಾ ಇದ್ದಾರೆ ಇಲ್ಲಾಂತ ಹೇಳಿದರೆ ಮುಂಚೆ ಎಲ್ಲ ಬ್ಯಾಂಕಿಗೆಲ್ಲ ಹೋಗಿ ಸಾಲ ಸೌಲಭ್ಯಗಳನ್ನು ಪಡಿಲಿಕ್ಕೆ ತುಂಬ ಅವರಿಗೆ ಕಷ್ಟ ಆಗ್ತಾ ಇತ್ತು ಅವರೆಲ್ಲ ಕೆಲವೆಲ್ಲ ದಾಖಲೆ ಪತ್ರಗಳನ್ನೆಲ್ಲ ಕೊಡಬೇಕಿತ್ತು ಆದರೆ ಈಗ ಸ್ವಸಹಾಯ ಸಂಘಗಳಲ್ಲಿ ಆ ಥರ ಏನು ಇಲ್ಲ ಅವರು ಯಾವುದೇ ದಾಖಲೆ ಪತ್ರಗಳನ್ನೆಲ್ಲ ನೀಡದೆ ಅವರಿಗೆ ಬೇಕಾದಷ್ಟು ಸಾಲಗಳನ್ನೆಲ್ಲ ತಕ್ಕೊಳ್ತಾ ಇದ್ದಾರೆ ಅಥವಾ ಅವರು ಏನಾದರೂ ಒಂದು ಉದ್ಯಮ ಏನಾದರೂ ಪ್ರಾರಂಭಿಸಬೇಕಾದರೂ ಸಹ ಅವರಿಗೆ ಬೇಕಾದಂಥ ಸಾಲ ಸೌಲಭ್ಯಗಳು ಇದರಲ್ಲಿ ಸಿಗ್ತದೆ ಮಹಿಳೆಯರಿಗೆ ಇದರಿಂದಾಗಿ ತುಂಬ ಉಪಯೋಗ ಆಗಿದೆ ಇದು ಮಹಿಳಾ ಸಬಲೀಕರಣದಲ್ಲಿ ಒಂದೊಳ್ಳೆಯ ಮಹತ್ವ ಪಾತ್ರವನ್ನು ವಹಿಸಿದೆ ಯಾಕೇಂತ ಹೇಳಿದರೆ ಮಹಿಳೆಯರು ಇದರಿಂದಾಗಿ ತುಂಬ ಪ್ರಯೋಜನವನ್ನು ಪಡೀತಾ ಇದ್ದಾರೆ ಸಾಲ ಸೌಲಭ್ಯಗಳು ಆಗಿರಬಹುದು ಅಥವಾ ಇದರಿಂದ ಸಿಗುವಂತಹ ಮಾಹಿತಿ ಕಾರ್ಯಾಗಾರಗಳೂ ಆಗಿರಬಹುದು ಇದರಿಂದ ಅವರು ತಮ್ಮ ಉದ್ಯಮದತ್ತ ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇದ್ದಾರೆ